ಹಲೋ ಒಂದು ಡ್ರಾಪ್ ಬೇಕಿತ್ತು ನನಗೆ ನಿಮ್ಮದು ಇದು ಟಾಕ್ಸಿ ಎಲ್ಲಿ ತನಕ ಶ್ರೀಧರ್ ನಗರದ ತನಕ ಹೋಗ್ತಾಯಿದ್ಯಲ್ಲ ನನಗೆ ವಿವೇಕ್ ನಗರ ಹತ್ರ ಒಂದು ಡ್ರಾಪ್ ಕೊಡಬೇಕಿತ್ತು ಆದರೆ ಒಂದು ತೊಂದರೆ ಏನಂದರೆ ನನ್ನ ಹತ್ರ ಐನೂರು ರೂಪಾಯಿ ಇದೆ ನನಗೆ ನಗದು ಕೊಟ್ಟು ತಗೊಳ್ಬೇಕು ಫೋನ್ಪೇಯಲ್ಲಿ ಏನು ಇಲ್ಲ ಅದಕ್ಕೋಸ್ಕರ ನೀವು ಮತ್ತೆ ಚಿಲ್ಲರೆ ಏನು ಇದ್ಯಾಂತ ನೋಡ್ಕೊಂಬಿಡಿ ಯಾಕಂತ ಹೇಳಿದ್ರೆ ನನ್ನ ಹತ್ರ ಚಿಲ್ಲರೆನೂ ಇಲ್ಲ ನನಗೆ ಎರಡು ತೊಂದರೆ ಇದೆ ಒಂದ್ಚೂರು ತಿಳಿಸ್ಬೋದಾ ಸರಿ ಹೌದಾ ತಲುಪ್ಸಕ್ಕೆ ಆಗತ್ತಾ ಹಾಗಾದರೆ ನನಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ಮಧ್ಯದಲ್ಲಲ್ಲಿ ಡ್ರಾಪ್ ಮಾಡಿ ನಿಮ್ಮದು ಎಷ್ಟು ದುಡ್ಡು ಅಂತ ತೊಗೊಂಡು ಚಿಲ್ಲರೆಯನ್ನು ವಾಪಸ್ ಕೊಟ್ಬಿಡಿ ಅದು ತುಂಬ ತೊಂದ್ರೆಯಲ್ಲಿದ್ದೀನಿ ನಾನು ಇದತ್ರ ಬೇರೆ ಪೇಮೆಂಟು ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡೋಣ ಅಂತೇಳಿದ್ರೆ ನಂದ್ರಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ಮತ್ತೆ ಯಾರೂ ಡ್ರಾಪು ಕೊಡ್ತಾ ಇರಲಿಲ್ಲ ನನಗೆ ಇದೊಂದು ಸ್ವಲ್ಪ ನೀವು ನನಗೆ ಸಹಾಯ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸುಮಾರು ಹೊತ್ತಿಂದ ನಾನು ಅರ್ಜೆಂಟಿಗೆ ಕೇಳ್ತಾ ಇದ್ದೆ ಯಾರೂ ಕೊಡಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ನೀವು ನನಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ಚಿಲ್ರೆಯನ್ನು ಕೊಡೋದಾದ್ರೆ ನಾನು ಕೂರ್ತಿನಿ ನಿಮ್ಮ ಗಾಡಿಯಲ್ಲಿ ಪರವಾಗಿಲ್ಲ ಅಲ್ವ ಹಾಗದ್ ತುಂಬ ಥ್ಯಾಂಕ್ಸ್ ಸರ್